ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಎಂಬತ್ತು ಮೂರು ಮೇ ಸಾವಿರದ ಒಂಬೈನೂರ ಎಂಬತ್ತಾರು ಇಪ್ಪತ್ತೆಂಟು ಮೇ ಸಾವಿರದ ಒಂಬೈನೂರ ತೊಂಬತ್ತಾರು ಎಂಟು ಆಗೊಶ್ಟ್ ಎರಡು ಸಾವಿರದ ಹನ್ನೊಂದು ಇಪ್ಪತ್ತು ಮೇ ಎರಡು ಸಾವಿರದ ಎಂಟು